ನಮ್ಮ ಜಿಲ್ಲೆಯಲ್ಲಿ ಕ್ರೀಡೆಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಮಕ್ಕಳು ಜಾಸ್ತಿ ಮುಂದೆ ಬರಲಿ ಮತ್ತು ಮಕ್ಕಳು ಜಾಸ್ತಿ ಚೆನ್ನಾಗಾಡಲಿ ಅಂತ ತುಂಬ ಸಂಸ್ಥೆಗಳು ಸಪೋರ್ಟ್ ಮಾಡ್ತಾವೆ ಈವಾಗ ಸಾಯಿ ಸ್ಪೋರ್ಟ್ಸ್ ಅಂತ ಇದೆ ಅದು ಆಲ್ಮೋಸ್ಟ್ ಎಲ್ಲ ಕಡೆ ದೇಶದಲ್ಲಿ ಎಲ್ಲ ಮೂಲೆಯಲ್ಲೂ ಇದೆ ಹಾಗೂ ನಮ್ಮ ಜಿಲ್ಲೆಯಲ್ಲೂ ಕೂಡ ಅದರ ಬ್ರ್ಯಾಂಚ್ ಇದೆ ಇದು ಸಾಯಿ ಸ್ಪೋರ್ಟ್ಸ್ ಫುಲ್ ಫಾಮ್ ಏನಂದರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇಲ್ಲಿ ಎಲ್ಲ ಥರದ ಸ್ಪೋರ್ಟ್ಸೂ ಆಡ್ಬೋದು ನಾವು ಮತ್ತೆ ಎಲ್ಲ ಥರದ ಸ್ಪೋರ್ಟ್ಸ್ ಟ್ರೈನಿಂಗ್ ಕೂಡ ಕೊಡ್ತಾರೆ ಈ ವಾಲಿಬಾಲು ಫುಟ್ಬಾಲು ಕ್ರಿಕೆಟು ಬ್ಯಾಸ್ಕೆಟ್ಬಾಲು ಹ್ಯಾಂಡ್ಬಾಲು ಖೋ ಖೋ ಕಬಡ್ಡಿ ಕ್ರಿಕೇಟು ಟೆನ್ನಿಸು ಟೇಬಲ್ ಟೆನ್ನಿಸು ಜಿಮ್ನಾಸ್ಟಿಕ್ಕು ಈ ಥರ ಎಲ್ಲ ಥರದ ಸ್ಪೋರ್ಟ್ಸಿನ ಟ್ರೈನಿಂಗ್ ಕೂಡ ಅಲ್ಲಿ ಕೊಡ್ತಾರೆ ಮತ್ತೇ ಅಲ್ಲಿ ಫುಲ್ಲೂ ಸ್ಕಿಲ್ಲ್ಡ್ ಪ್ರೊಫೆಸರ್ ಥರ ಹೇಳ್ಕೊಡ್ತಾರೆ ಸ್ಕಿಲ್ ಫುಲ್ಲು ಎಲ್ಲ ಟ್ರೈನಿಂಗ್ದೂ ಡೈ ದಿನನಿತ್ಯ ಹೇಳ್ಕೊಡ್ತಾರೆ ಯಾವುದೇ ಕಳಪೆ ಟ್ರೈನಿಂಗ್ ಅಂತ ಇರಲ್ಲ ಇವರು ಯಾವ ರೀತಿ ಟ್ರೈನಿಂಗ್ ಕೊಡ್ತಾರೆ ಅಂದರೆ ನಮ್ಮ ದೇ ಫುಟ್ಬಾಲ್ ಇಂದ ಹಿಡ್ದು ನಮಗೆ ವಾಲಿಬಾಲ್ ಕೂಡ ಇಲ್ಲಿಂದಲೇ ಎಷ್ಟೋ ಜನ ಸೆಲೆಕ್ಟ್ ಆಗಿ ಇಂಡಿಯಾ ಟೀಮಲ್ಲಿ ಆಡಿದ್ದಾರೆ ಮತ್ತು ಕ್ರಿಕೆಟಿಗೆ ನಾವು ಯಾ ನಮ್ಮ ಕೆ ಸಿ ಎ ತುಂಬ ಸಪೋರ್ಟ್ ಮಾಡುತ್ತೆ ನಮ್ಮ ರಾಜ್ಯದ ಜ ಜನುಗಳಿಗೆ ನಮ್ಮ ತುಮಕೂರು ಜಿಲ್ಲೆಯಲ್ಲೂ ಕೂಡ ತುಂಬ ಜನ ಕೆ ಸಿ ಎ ಮೂಲಕವೇ ರಣಜಿ ಸೆಲೆಕ್ಟ್ ಆಗಿದ್ದಾರೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ಪ್ರತಿ ನಮ್ಮ ಡಿಸ್ಟಿಕಲ್ಲೂ ಕೆ ಸಿ ಎದು ಒಂದು ಕ್ರಿಕೆಟ್ ಗ್ರೌಂಡ್ ಇದೆ ಅಲ್ಲಿ ನಾವು ಹೋಗಿ ಪ್ರ್ಯಾಕ್ಟೀಸ್ ಮಾಡ್ಬೋದು ನಾವು ಅಲ್ಲಿ ಹೋಗಿ ಸೆಲೆಕ್ಷನ್ಗೂ ಸೆಲೆಕ್ಷನ್ ನಡಿಬೇಕಾರೆ ಕೂಡ ನಾವು ಹೋಗಿ ಅಲ್ಲೇ ಪಾರ್ಟಿಸಿಪೇಟ್ ಮಾಡ್ಬೋದು ಈ ರೀತಿ ಸೌಲಭ್ಯ ಮೂಲಕ ನಮಗೆ ಫಸ್ಟು ಅವರು ಸೆಲೆಕ್ಟ್ ಮಾಡಿಕೊಂಡೆ ಅವರು ರಣಜಿ ಆಡಿಸ್ತಾರೆ ಆನಂತರ ರಣಜಿಯಲ್ಲಿ ಚೆನ್ನಾಗಿ ಆಡ್ದೋರ್ನ ಇಂಡಿಯಾ ಟೀಮ್ಗೆ ಆಡಲು ಚಾನ್ಸಸ್ಗಳಿರತ್ತೆ ಈ ರೀತಿ ಕ್ರಿಕೆಟಿಗೆ ಸಪೋರ್ಟ್ ಮಾಡುದ್ರ ಮೂಲಕ ಪ್ರತಿ ಯುವಕರೂ ಪ್ರತೀ ಮಕ್ಕಳೂ ಕೂಡ ಕ್ರಿಕೆಟ್ ಕಲೀಲ್ ಇಷ್ಟಪಡ್ತಾರೆ ಅದರಿಂದ ಇದು ಎಲ್ಲ ಜನರೂ ರಾಷ್ಟ್ರ ರಾಜ್ಯ ಮಟ್ಟಕ್ಕೆ ಅವರ ಕನಸನು ನನಸು ಮಾಡ್ಕೊಳಲು ಅವರೂ ಈ ಈ ಕಂಪ್ನಿಗಳ ಮೂಲಕ ಅವರು ಆಡಿ ಅವರಾಸೆ ತೀರ್ಸ್ಕೊಳಲು ಪ್ರಯತ್ನಪಡ್ತಾರೆ